ಹಾಂ ಕೇಳಿಸ್ತಿದೆಲ್ಲ ಈಗ ಅಲ್ಲಿ ಒಂದು ಶೀಟಿಗ್ಹೋರಿ ನೀವು

ಹಾಂ ಸರ ಈಗ ಪಾಠ ಟಿಪ್ಪಣಿ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡ್ಬೇಕು ನೀವು ಯಾವ ವಿಷ್ಯದ ಮೇಲೆ ಪಾಠ ಟಿಪ್ಪಣಿ ಬರೆತೀರಿ ಅಲ್ಲ ಆಂ ಕನ್ನಡದೊಳ್ಗಡೆ ಒಂದು ಯಾವ್ದಾರು ಲೆಸನ್ ಹೇಳ್ರಲ್ಲ ಶಬರಿ ಪಾಠದ ಮೇಲೆ ಬರೆತೀರಾ ಹಾಂ ಸರಿ ಸರಿ ಈ ಶಬರಿ ಪಾಠ ಎಷ್ಟು ತಾಸಿಂದು ಅಥ್ವಾ ಎಷ್ಟು ನಿಮ್ಷದ್ದು ಇದೆ ಸರ್ ಪಾಠ ಮೂರಿಂದ ನಾಲ್ಕು ಅವಧಿ ಆಗ್ತದೆ ಹಾಂ ಅದರೊಳಗಡೆ ನೀವು ಏನಾದರು ಮತ್ತೆ ಆ್ಯಕ್ಟಿವಿಟಿಸ್ ಏನಾರು ಸೇರಿಸ್ಲಿಕ್ಕೆ ಸಾಧ್ಯಿರ್ತಾವೇನು ಪಾಠದೊಳಗಡೆ

ಹಾಂ ಹಾಂ ಅಲ್ಲ ಅಂದ್ರೆ ಅದನ್ನು ನೀವು ಏನಾರು ನಾಟಕೀಯವಾಗಿ ತೋರಿಸ್ತೀರೋ ಅಥವಾ ಸಂಗೀತ ರೂಪ್ದೊಳಗೆ ತೋರಿಸ್ತೀರೋ ಅಥ್ವಾ ಓದಿ ಹೇಳ್ತೀರೋ ಹುಡ್ರ ಕಡೆಯಿಂದ ಮಿಮಿಕ್ರಿ ಮಾಡಿಸ್ತೀರೋ ಏನಾದ್ರೂ ಚಟುವಟಿಕೆ ಮಾಡ್ಲಿಕ್ಕೆ ಸಾಧ್ಯಾಗ್ತದೊಅಂತ

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಸರಿ ಸರ್ ಸರಿ ಆಮೇಲೆ ಈ ಶಬರಿ ಪಾಠಕ್ಕೆ ಅಭಿಪ್ರೇರಣೆ ಹೆಂಗೆ ಮಾಡ್ತೀರಿ ಹ್ಞೂ ಅಂದ್ರೆ ಹೆಂಗ ಮಾಡ್ತೀರಿ ಅಂದ್ರೆ ನೀವು ಬರೆಯೋ ರೀತಿ ಒಳ್ಗೆ ಹೇಳಿಬಿಡ್ರಿ ನನಗೆ

ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ

ಓಕೆ ಸರಿ ಹೇಳ್ತೇನೆ ಹ್ಞೂ

ಸರಿ ಸರಿ ಸರಿ ಸರಿ ಹಾಂ ಸೊ ಆವಾಗ ಶಬರಿ ಯಾರು ನಿಮ್ಗೆ ಗುರ್ತದೇನು ಅಂತ ಕೇಳಿ ಶಬರಿ ಪಾಠ ನೀವು ಚಾಲು ಮಾಡ್ತೀರಿ ಅಡ್ಡಿಲ್ಲ ಸರ ಭಾಳ ಕುತೂಹಲ ಅನಿಸ್ತದೆ ಈ ಅಭಿಪ್ರೇರಣೆ ಕೇಳಲಿಕ್ಕೆ ಮಕ್ಳಿಗೆ ಬಹುಶಃ ಉತ್ತಮವಾದಂಥ ಒಂದು ಪ್ರತಿಕ್ರಿಯೆಯೂ ಕೂಡ ಒರ್ಲು ಬರಬೌದು ಅಂತ ಅಂದ್ಕೊಂಡೀನಿ ನಾನು ಆಮೇಲೆ ಈ ಶಬರಿ ಅನ್ನುವಂಥ ಪಾಠ ಯಾವ್ದಾರು ಒಂದು ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡರೋ ಏನು ಅಥವಾ ಯಾರು ಒಬ್ರು ವಿಶೇಷವಾದಂಥ ವ್ಯಕ್ತಿ ಬರ್ದದ್ದಿದೆಯೋ ಅದು ಹಾಂ ಪೂತಿನ ಅಂದ್ರೆ ಅಲ್ಲ ಪೂತಿನ ಅಂದ್ರೆ ಹೌದಾ ಓಕೆ ಅಂದ್ರೆ ನಾವು ಪು ತಿ ನರಸಿಂಹಾಚಾರ್ ಅಂತ ಕರಿತೀವಲ್ಲ ಅವರು ಪು ತಿ ನರಸಿಂಹಾಚಾರ್ ಅವರ ಒಂದು ಪುಸ್ತಕ ಅಂದ್ರೆ ಇದೇನು ರಾಮಾಯಣಕ್ಕೆ ಸಂಬಂಧ ಪಟ್ಟದ್ದು ಪುಸ್ತಕ ಬರೆದಾರೋ ಅಥವಾ ಯಾವುದಾದ್ರು ಒಂದು ಹಂಗ ಗದ್ಯ ಸಂಗ್ರಹದ ಒಳಗಡೇಂದು ತೊಗೊಂಡಿರೋ ಅಚ್ಛಾ ಅಚ್ಛಾ ಅಚ್ಛಾ ಅಚ್ಛಾ ಬರೋಬ್ಬರಿ ಇದೆ ಏನೂ ಹರ್ಕತ್ತು ಇಲ್ಲ ಆಮೇಲೆ ಈ ಪಾಠ ಮಾಡ್ಬೇಕಾರೆ ಮೊದ್ಲೇ ಅವಧಿ ಒಳಗಡೆ ಶಬರಿ ಪ್ರವೇಶ ಆಗ್ತದೋ ಏನು ಎರ್ಡನೇ ಅವಧಿ ಒಳಗಡೆ ಪ್ರವೇಶ ಆಗ್ತದೋ ಹಾಂ ಅಂದ್ರೆ ರಾಮ ಲಕ್ಷ್ಮಣ ಬಂದು ಭೇಟಿ ಆದಾಗೆಯೇ ಶಬರಿ ಅಲ್ಲಿ ಇದ್ದದ್ದನ್ನು ಹೌದು ಹಾಂ ಹಾಂ ಹ್ಞೂ

ಓಹೋಹೋ ಸರಿ ಮಾತಂಗ ಆಶ್ರಮದೊಳಗಡೆ ಅವ್ರು ಭೇಟಿಯಾಗಿದ್ದು ಹ್ಞೂ

ಓಆಂ ಸರಿ ಸರ್ ತುಂಬ ಧನ್ಯವಾದಗಳು ಆ ದಿನ ಪಾಠ ಟಿಪ್ಪಣಿ ಕಂಟಿನ್ಯೂ ಮಾಡ್ರಿ ಹಾಗಂದ್ರೆ ಓಕೆ ಧನ್ಯವಾದಗಳು ಧನ್ಯವಾದಗಳು